ಹಲೋ ಸರ್ ಇದು ತರಕಾರಿ ಅಂಗ್ಡೀನ ಸರ್ ಇದು ಸರ್ ತಮಗೆ ತರ್ಕಾರಿಗಳು ಬೇಕಿತ್ತು ಹಾಗಾಗಿ ನಾನು ಫೋನ್ ಮಾಡಿದ್ದು ಸರ್ ನಿಮ್ಮ ಅಂಗ್ಡೀಲ್ಲಿ ಏನೇನು ತರ್ಕಾರಿಗಳು ಸಿಗುತ್ತೆ

ಸರ್ ಟೊಮೆಟೊ ಎಷ್ಟು ಕೆ ಜಿ ಸರ್ ಒಂದು ನಲ್ವತ್ತೈದು ಬೆಂಡೆಕಾಯಿ ಮೂವತ್ತು ರೂಪಾಯಿ ಹೌದಾ ಸರ್ ನಮಗೆ ಬೆಂಡೆಕಾಯಿ ಮೂಲಂಗಿ ತರಕಾರಿ ಇವೆಲ್ಲ ಬೇಕಾಗಿದೆ ನೀವೇನು ಓಮ್ ಡೆಲಿವರಿ ಮಾಡಿ ಕೊಡ್ತೀರಾ ಸರ್ ನಾವು ಆರ್ಡ್ರು ಮಾಡಿದರೆ ಶೇಕಡಾ ಐದರಷ್ಟು ಜಿ ಎಸ್ ಟಿ ಆಗುತ್ತಾ ಓಕೆ ಸರ್

ಆಗಲಿ ಸರ್ ಆಗಲಿ ಸರ್ ನಾವು ಪೇ ಮಾಡ್ತೀವಿ ಸರ್ ನಾವು ಜಿ ಎಸ್ ಟಿನು ಪೇ ಮಾಡ್ತೀವಿ ಐದು ಐದು ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡ್ತೀವಿ ಹೋಮ್ ಡೆಲಿವರಿಗೂ ಪೇ ಮಾಡ್ತೀವಿ ಸರ್ ಸರ್ ಈಗ ನಾವು ನೀವು ಕವರಲ್ಲಿ ಹಾಕಿ ಕೊಡ್ತೀರಾ ಮತ್ತು ನಾನು ನಾವು ಏನಾದರು ಕಳ್ಸಿಕೊಡ್ಬೇಕಾ ನಿಮ್ಮ ಅಂಗಡಿಗೆ ಏನು ಬಾಸ್ಕೆಟ್ ಅಂಥದ್ದು

ಹೌದಾ ಸರಿ ಸರ್ ಸರ್ ಈಗ ನಿಮ್ಮದು ಡೆಲಿವರಿ ಹೋಮ್ ಡೆಲಿವರಿಗೆ ಎಷ್ಟು ಎಷ್ಟು ಮನೆಗೆ ಕಳಿಸ್ತೀರಲ ಎಷ್ಟು ಹೊತ್ತಾಗುತ್ತೆ ಎಷ್ಟು ತಾಸು ಎಷ್ಟು ತಾಸು ಬೇಕು ಸರ್ ಕಳ್ಸೋಕ್ಕೆ ನಾವು ಇವಾಗ ಆರ್ಡ್ರು ಕೊಟ್ಟರೆ ಲೊಕೇಶನ್ ಸರ್ ನಮ್ದು ಈಗ ಕೋಲ್ ಬಜಾರಲ್ಲಿ ಬರುತ್ತೆ ಈ ಗುಗ್ರಟ್ಟಿಯಿಂದ ಕೋಲ್ ಬಜಾರಿಗೆ ಎಷ್ಟು ದೂರ ಒಂದು ಆ ಆರು ಏಳು ಕಿಲೋಮೀಟ್ರ್ ಇದೆ ಹಾಗಾಗಿ ನೀವು ಎಷ್ಟು ಏನಂತಾರೆ ಎಷ್ಟು ಎಷ್ಟು ಎಷ್ಟು ಸಮಯ ಬೇಕು ಸರ್ ನಿಮ್ಗೆ ಕಳ್ಸೋಕ್ಕೆ ಹೌದಾ ಸರ್ ಸರ್ ನೀವು ನಿಮ್ಮ ಹತ್ತಿರ ಯಾವುದಾದ್ರು ಏನಂತಾರೆ ಅಮೆಜಾನ್ ಗ್ರೋಸರೀಸು ಆ ಥರದ್ದು ಏನಾದರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಸರ್ ಏಕಂದ್ರೆ ನಾವು ಆನ್ಲೈನ್ ಅಮೆಜಾನಲ್ಲೂ ತರಕಾರಿ ಆರ್ಡ್ರು ಮಾಡೋದು ಯೋಚನೆ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಗೆ ಕೇಳ್ತಾ ಇದೀವಿ ಸರ್

ಸರ್ ನಮಗೆ ರಾಡಿಶ್ಶು ಮೂಲಂಗಿ ಮೂಲಂಗಿ ಒಂದು ಐದು ಕೆ ಜಿ ಮೂಲಂಗಿ ಐದು ಕೆ ಜಿ ಟೊಮೆಟೊ ಮೂರು ಕೆ ಜಿ ಹಸಿಮೆಣ್ಸಿನ್ಕಾಯಿ ಎರಡು ಕೆ ಜಿ ಸಾಕು ಸರ್ ಸರ್ ಬರ್ಕೊಳ್ತಾ ಇದ್ದೀರಲ್ಲ ಈರುಳ್ಳಿ ಹತ್ತು ಕೆ ಜಿ ಸರ್

ಈರುಳ್ಳಿ ಹತ್ತು ಕೆ ಜಿ ಆಮೇಲೆ ಇದು ಡ್ರಾಗನ್ ಫ್ರೂಟ್ ಇದೆಯಲ್ಲ ಸರ್ ಅದೊಂದು ಅದೊಂದು ಐದು ಕೆ ಜಿ ಟೂ ಏಯ್ ತ್ರೀ ಮಿನಿಟ್ಸ್ ಆಯ್ತು ಕಣೋ ಇಲ್ಲಿಂದು ಕಟ್ ಮಾಡಲಾ ಸರ್ ತ್ರೀ ಮಿನ್